ಹಲೋ ಹಾಂ ಹೌದು ಯಾರು ಗೊತ್ತಾಗಲಿಲ್ಲ ಹಾಂ ಹೇಳಿ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಹೌದು ಹೌದು ಮೇಡಮ್ ಹಾಂ ಮೇಡಮ್ ಮಾತಾಡಿ ಹೇಳ್ತೇನೆ ಹೇಳಿ ಹಾಂ ಮೇಡಮ್ ಚೆನ್ನಾಗಿ ಓದ್ತಿದಾನೆ ಅಲ್ಲವಾ ಓಹ್ ಇಲ್ಲ ಮೇಡಮ್ ಸೋರಿ ರೀಸನ್ ಏನು ಅಂದರೆ ನಮ್ಮ ಹುಡುಗಂಗೆ ಸರಿಯಾಗಿ ಗಮನ ಕೊಡಕ್ಕೆ ಆಗಲಿಲ್ಲ ಯಾಕಂದರೆ ಮನೆಯಲ್ಲಿ ಫಂಕ್ಷನ್ ಮೇಲೆ ಫಂಕ್ಷನ್ ನಡೀತಾ ಇತ್ತು ಹಾಗೇ ಹಬ್ಬ ಎಲ್ಲ ಬಂದುಬಿಡ್ತು ಹಾಗಾಗಿ ನಾನು ಓದುತ್ತಾನೆ ಅಂದ್ಕೊಂಡಿದ್ದೆ ಈ ಭಾರಿ ಅಂಕಗಳು ಕಡಿಮೆ ಆಗಿದೆ ಅಂದರೆ ನನಗೂ ಬೇಜಾರು ಆಗ್ತಿದೆ ಆಂ ಆಯಿತು ಮೇಡಮ್ ಖಂಡಿತ ಗಮನ ಕೊಡ್ತೇನೆ ಟ್ಯೂಷನ್ಗೂ ಹಾಕ್ತೇನೆ ಹ್ಞೂ ಆಯಿತು ಮೇಡಮ್ ಹಾಂ ತುಂಬ ತರಲೆ ಆಗಿದ್ದಾನೆ ಮೇಡಮ್ ಈ ನಡುವೆ ಅಂತೂ ತುಂಬ ಅಂದರೆ ನಾವೇ ನಿಮಗ್ ಕಂಪ್ಲೇಂಟ್ ಮಾಡೋಣ ಬಂದು ಸ್ಕೂಲಲ್ಲಿ ಅಂತ ಅಂದ್ಕೊಂಡಿದ್ವಿ ಆದರೆ ಮನೆಯಲ್ಲೂ ಹಾಗೇ ಮಾಡ್ತಿದ್ದಾನೆ ಅಷ್ಟೇ ಅಂದ್ಕೊಂಡಿದ್ದೆ ಸ್ಕೂಲಲ್ಲೂ ಹಾಗೇ ಮಾಡ್ತಿದಾನಾ ಇಲ್ಲ ಮೇಡಮ್ ನಾನು ಇನ್ನು ಮುಂದೆ ಹೆಚ್ಚಿನ ಗಮನ ಅವ್ನ ಕಡೆ ಜಾಸ್ತಿ ಕೊಡ್ಬೇಕಾಗುತ್ತೆ ಅದಕ್ಕಾಗಿ ಕ್ಷಮೆ ಇರಲಿ ಈ ನೆಕ್ಸ್ಟ್ ಮಂತ್ ಇಂದ ನಾನು ಬೇರೆ ಜಾಬಿಗೆ ಬೇರೆ ಹೋಗ್ತಾ ಇದ್ದೀನಿ ಟ್ಯೂಷನ್ಗೆ ಹಾಕಲೇ ಬೇಕು ಮೇಡಮ್ ಅವ್ನಿಗೆ ಖಂಡಿತ ನಾನು ಅವ್ನ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಶಿಸ್ತನ್ನೆಲ್ಲ ಯಾವ ರೀತಿ ಇರಬೇಕು ಶಾಲೆಯಲ್ಲಿ ಅದೆಲ್ಲ ಹೇಳ್ಕೊಡ್ತೇನೆ ಮೇಡಮ್ ಸಾಧ್ಯ ಆದರೆ ಕ್ಷಮಿಸಿ ಹೇಳಿಕೊಡ್ತೇನೆ ಹಾಂ ಖಂಡಿತ ಮೇಡಮ್ ನಾನು ಜಾಸ್ತಿ ಅವ್ನ ಕಡೆ ಗಮನ ಕೊಟ್ಟು ಟೂಷನ್ಗೆಲ್ಲ ಹಾಕ್ತಾ ಇದ್ದೇನೆ ಈಗ ನೆಕ್ಸ್ಟ್ ಮಂತ್ ಅದೇ ಪ್ಲಾನ್ ಇತ್ತು ಮೇಡಮ್ ಹಾಗಾಗಿ ಆಂ ಸರಿ ಮೇಡಮ್ ಧನ್ಯವಾದ